ನಮಸ್ಕಾರ ನಾನೊಂದು ಲ್ಯಾಪ್ಟಾಪನ್ನ ತೆಗೆದುಕೊಂಡೆ ಆ ಲ್ಯಾಪ್ಟಾಪೂ ಉಪ್ಯೋಗಕ್ಕೆ ಬರುತ್ತೆ ನನಗೆ ಮತ್ತು ನನ್ನ ಮಕ್ಕಳಿಗೆ ಅಂತ್ಹೇಳ್ಬಿಟ್ಟು ತೆಗೆದ್ಕೊಂಡಿದ್ದೆ ಆದರೆ ಲ್ಯಾಪ್ಟಾಪು ತೆಗೆದುಕೊಂಡು ಹದ್ಮೂ ಹದಿನೈದು ದಿಸಕ್ಕೆಲ್ಲ ರಿಪೇರಿ ಆಯಿತು ಇಂಟ್ರನೆಟ್ಟು ಪ್ರಾಬ್ಲಮ್ಮೂ ಇತ್ತು ಹದಿನೈದು ದಿಸ ಆದ ಮೇಲೆ ಏನಾಯ್ತಂದರೆ ರಿಪೇರಿ ಬಂದ ಮೇಲೆ ನಾನು ಹಾಸ್ಪೆಟ್ಲಿಗೆ ಇದು ಅಂಗ್ಡಿಗೆ ಎತ್ಕೊಂಡೋಗಿ ಅದನ್ನು ಕೊಟ್ಟೆ ಅವರ ಕಂಪ್ನಿಗೆ ಕಳಿಸಿ ಎತ್ಕೊಬಂದು ಕೊಡ್ತೀವಿ ಅಂತೇಳ್ಬಿಟ್ಟು ಹೇಳದ್ರು ಬಟ್ ಅದರಿಂದ ಏನೂ ಉಪಯೋಗ ಆಗಲಿಲ್ಲ ಕಂಪ್ನಿಯಿಂದ ಹೋಗ್ಬಿಟ್ಟು ಬಂತು ಬಂದ ಮೇಲೆ ನೋಡೋಣ ಅಂತೇಳ್ಬಿಟ್ಟು ಚೆನ್ನಾಗಿದೆ ಸರ್ ಅಂತೇಳ್ಬಿಟ್ಟು ಕೊಟ್ಟರು ಆದರೆ ಅವರು ಇದನ್ನು ಎಕ್ಸ್ಚೇಂಜ್ ಏನೋ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಎಕ್ಸ್ಚೇಂಜ್ ಮಾಡಿಲ್ಲ ಏನಾಯಿತೋ ಗೊತ್ತಿಲ್ಲ ತಿರ್ಗಾ ಹದಿನೈದು ದಿಸಕ್ಕೆ ರಿಪೇರಿ ಬಂತು ರಿಪೇರಿ ಬಂದಾದ ಮೇಲೆ ತಿರ್ಗಾ ಅಂಗ್ಡಿಗೆ ಎತ್ಕೊಂಡೋಗಿ ಕೊಟ್ಟೆ ಕೊಟ್ಟಮೇಲೆ ಏನಾಯ್ತು ಅಂದರೆ ಅವರು ರಿಪೇರಿ ಮಾಡ್ಕೊಡ್ತೀನಿ ಸರ್ ಅಂದರು ರಿಪೇರಿ ಮಾಡಿಕೊಟ್ಟಿಲ್ಲ ತಿರ್ಗಾ ಅದೇ ಸೇಮ್ ಸೇಮ್ ಕತೆ ಈ ಥರ ಆಗಿಬಿಟ್ರೆ ನಾವು ಸಾವ್ರಾರು ರೂಪಾಯಿ ಹಾಕಿರ್ತೀವಿ ಎಕ್ಸ್ಟ್ರಾ ಹಾಕಿ ದುಡ್ಡುಗಳು ಹಾಕಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಅವ್ರ್ಗೆ ಕೊಟ್ಟು ಆದರೂ ನಮಗೇನು ಪ್ರಯೋಜನ ಆಯಿತು ಏನೋ ಎಲ್ರಿಗೂ ಉಪಯೋಗ ಆಗುತ್ತೆ ನಮ್ಮ ಮಕ್ಕಳಿಗೆ ನಮಗೆ ಅಂತೇಳ್ಬಿಟ್ಟು ನಾವು ಇದು ಮಾಡಿರ್ತೀವಿ ಅದು ಉಪಯೋಗ ಆಗಲಿಲ್ಲ ಅದರಿಂದ ಏನ್ಮಾಡೋದು ನಾವು ಸುಮ್ಮಸುಮ್ಮನೆ ಕಂಪ್ನಿಗಳೋರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ್ಹೇಳ್ಬಿಟ್ಟು ಎಲ್ಲ ಕಂಪ್ನಿಗಳೋರು ಈ ಥರ ಮಾಡಿಬಿಟ್ರೆ ಜನಗಳಿಗೆ ಈ ಥರ ಇದು ಮಾಡಿದಾಗ ಜನಗಳು ಏನನ ತಲೆ ಬಿಸಿಲಿ ಇರ್ತಾರಲ್ವಾ ಯಾವುದೋ ಒಂದು ಪೀಸ್ ಈ ಥರ ಆಗುತ್ತೆ ಸರ್ ಅಂತಾರೆ ಒಂದು ಪೀಸೇ ಆಗಲಿ ಯಾಕೆ ಮಾಡಬೇಕು ಆಯಿತು ರೀ ಎಕ್ಸ್ಚೇಂಜ್ ಮಾಡಿಕೊಡಿ ಬೇರೆ ಇಟ್ಕೊಳ್ಳಿ ಅದೇ ಪೀಸ್ ನೀವು ತೆಗೆದ್ಕೊಂಡು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಚೆನಾಗಿರ್ತೈತಲ್ವ ಅದೆಲ್ಲ ಬಿಟ್ಟು ನೀವು ಸುಮ್ಮ ಸುಮ್ಮನೆ ಇದು ಮಾಡಿಕೊಂಡು ಇದು ಮಾಡಿದ್ರೆ ಹೆಂಗೆ ಸುಮ್ಮನೆ ದುಡ್ಡು ಮಾತ್ರನೇ ತೆಗ್ದ್ಕೊಂತೀರಲ್ವ ದುಡ್ಡಿಂದ ದುಡ್ಡು ಯಾವ ಥರ ಬಂದಿರುತ್ತೆ ನೀವು ನೋಡಿರ್ತೀರಾ ನೋಡಿಲ್ಲಲ್ಲಾ ಸುಮ್ಮನೆ ಜನಗಳಿಗೆ ಯಾಕೆ ಇಷ್ಟಿಷ್ಟು ತೊಂದರೆ ಕೊಡ್ತೀರಾ ಲ್ಯಾಪ್ಟಾಪ್ ಒಳ್ಳೆದಕ್ಕಂತಂದು ನಾವು ತೆಗೆದ್ಕೊಂಡಿರ್ತೀವಿ ಬಟ್ ಅದರಿಂದ ಪ್ರಯೋಜನ ಏನಿಲ್ಲಲ್ಲ ನಮಗೆ ಆ ಪ್ರಯೋಜನ ಇಲ್ಲ ಅಂದ್ಮೇಲೆ ನಾವು ಏನು ತೆಗ್ದ್ಕೊಂಬೇಕು ಈ ಥರ ನಾಳೆ ನಾನು ಹತ್ತು ಹದಿನೈದು ಜನಕ್ಕೆ ಮಕ್ಳು ಜನಗಳಿಗೆ ಹೇಳಿದಾಗ ನಿಮ್ಮ ಮಾನ ಮರ್ಯಾದೆ ಏನಿರುತ್ತೆ ಕಂಪ್ನಿದು ನಿಮ್ಮ ಅಂಗಡಿ ಇದೇನಿರುತ್ತೆ ಯೋಚನೆ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಇದು ಮಾಡಬೇಕಲ್ಲ ಜನ್ಗಳ್ಗ್ ಕೊಡುವಾಗ ಸ್ವಲ್ಪ ಇದು ಮಾಡಬೇಕು ಅದಕ್ಕೋಸ್ಕರ ಇದು ದಯವಿಟ್ಟು ಈ ಥರ ಮಾಡಕ್ಕೋಗ್ಬೇಡಿ ಕೊಟ್ಟರೆ ಚೆನ್ನಾಗಿರೋದು ಕೊಡಿ ಇಲ್ಲಾಂದರೆ ಬಿಡಿ ಯಾಕೆ ಸುಮ್ಮನೆ ಇದು ಮಾಡ್ತೀರ ಜನಗಳಿಗೆ ತೊಂದರೆ ಕೊಡ್ತೀರ ಓಕೆ